ನಾವು ನಮ್ಮ ಕುಟುಂಬಕ್ಕಾಗಿ ನಾವು ತಯಾರಿಸುವಂಥ ಪೌಷ್ಟಿಕ ತಿಂಡಿ ತಿನಿಸುಗಳು ಶೇಂಗಾದಿಂದ ಮಾಡುವಂತಹ ಪದಾರ್ಥಗಳು ಡ್ರೈ ಫ್ರೂಟ್ಸ್ ಹಾಕಿ ಮಾಡುವಂತಹ ಪದಾರ್ಥಗಳು ರಾಗಿ ಜೋಳ ಹಾಗೆ ಎಲ್ಲ ತರಹದ ಕಾಳುಗಳ ಮೊಳಕೆ ತೆಗೆದು ಅದನ್ನ ಹಿಟ್ಟು ಮಾಡಿ ಅದರ ಗಂಜಿ ಮಾಡಿಕೊಡುವ ರೀತಿ ರೀತಿಯಲ್ಲಿ ನಾವು ಪೌಷ್ಟಿಕತೆಯನ್ನು ಕಾಪಾಡ್ಕೊಳ್ತೀವಿ ಹಾಗೆ ಮನೆಯಲ್ಲಿ ಮಕ್ಕಳು ಇದ್ದಾಗ ಅವಕ್ಕೆ ತಿನ್ಲಿಕ್ಕಂತ ಶೇಂಗಾ ಹಾಗು ಬೆಲ್ಲ ಹಾಕಿ ಅದರ ಉಂಡೆಯಾಯಿತು ಅದರ ಹೋಳಿಗೆ ಆಯಿತು ಅಂಥದ್ದೆಲ್ಲ ಮಾಡಿಕೊಡುವುದರ ಮೂಲಕ ಪೌಷ್ಟಿಕತೆಯನ್ನು ಕಾಪಾಡಿಕೊಳ್ತೇವೆ